ನಾ ಸಣ್ಣವನಿದ್ದಾಗ ಭಾಳಷ್ಟು ಕಥೆಗಳನ್ನು ಕಲ್ತೀನಿ ಪಠ್ಯಪುಸ್ತಕದೊಳಗೆ ಟೆಕ್ಸ್ಟ್ಬುಕ್ನಾಗ ಕವಿತೆಗಳನ್ನು ಓದೇನಿ ಆದ್ರೆ ನಾನು ಬರೀತೀನಿ ಅಥವಾ ನಾನು ಹೇಳ್ತೀನಿ ಹೇಳಬಲ್ಲೆ ಅನ್ನೋದು ನನ್ಗೇನೂ ಗೊತ್ತಿರಲಿಲ್ಲ ಆದ್ರೆ ಸಣ್ಣದಾಗಿ ನಾನೇನು ಹೇಳ್ತಿದ್ದೆ ಅದನ್ನು ನಾಲ್ಕು ಮಂದಿ ಕೇಳ್ಲಿಕ್ಕೆ ಹತ್ರು ಆಮೇಲೆ ನಾ ಏನಾದರೂ ಹೇಳ್ಲಿಕತ್ತೆ ಅಂತಂದರೆ ಅವಕ್ ಬೇರೆ ಬೇರೆ ಥರದ ಸೌಂಡುಗಳನ್ನು ಹಾಕಿ ಹೇಳ್ಲಿಕ್ಕೆ ಇಷ್ಟ ಆಗ್ತಿತ್ತು ಯಾಕಂದರೆ ನ್ಯಾಚುರಲ್ ಆಗ್ಬಂದ್ಬಿಟ್ಟಿತ್ತು ನನ್ಗೆ ಹೇಳಲಿಕ್ಕೆ ಸೊ ಅದನ್ನು ಕೇಳ್ಬೇಕಾದ್ರೆ ನಾಲ್ಕೈದು ಜನ ಕೇಳ್ತಿದ್ದರು ಇಷ್ಟಪಡ್ತಿದ್ದರು ಇನ್ನೊಂದು ಸಾರಿ ಹೇಳು ಇನ್ನೊಂದು ಸಾರಿ ಹೇಳು ಅಂತೆಲ್ಲ ಕೇಳ್ತಿದ್ದರು ಅದನ್ನು ನಾನು ನೋಡ್ಕೊಂಡು ಏನು ಅಂದ್ಕೊಂಡೆ ಇಲ್ಲ ಹಂಗಾರೆ ನನ್ನಲ್ಲಿ ಏನೋ ಒಂದು ಶಕ್ತಿ ಅದ ನಾ ಹೇಳಿದ್ರೆ ನಾಲ್ಕು ಜನ ಕೇಳ್ತಾರೆ ಅದರರ್ಥ ನಾ ಏನೋ ಒಂದು ಸಲ್ಪ ಅವರಿಗೆ ಇಷ್ಟ ಆಗುವಂಗೆ ಹೇಳ್ತೀನಿ ಅನ್ನೋದು ನನ್ನ ತಲಿಯೊಳಗೆ ಬಂದಿತ್ತು ಆದ್ರೆ ಅದನ್ನ ಕವಿತೆ ಅಥವಾ ಕಥೆ ಬರಿಬೇಕು ಇನ್ನೊಬ್ರು ಯಾರೋ ಅದನ್ನು ಓದಬೇಕು ಅಂತ ಯಾವುದೂ ಉದ್ದೇಶ ನನಗೆ ಇರಲಿಲ್ಲ ಆದ್ರೆ ಸಣ್ಣದಾಗ ಒಂದು ಕಾಂಪಿಟೇಶನ್ ಆದಾಗ ಈ ಪ್ರತಿಭಾ ಕಾರಂಜಿ ಅಂತ ಆಗ್ತವೆ ಶಾಲೆ ಒಳಗಿದ್ದಾಗ ಆ ಪ್ರತಿಭಾ ಕಾರಂಜಿ ಒಳಗೆ ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಒಂದು ಕಾಂಪಿಟೇಶನ್ ಇರ್ತದೆ ಆ ಸ್ಪರ್ಧೆ ಒಳಗೆ ಏನಾಗಿತ್ತು ಒಂದು ಏನೋ ಒಂದು ವಿಷಯ ಬರ್ತದೆ ಆ ವಿಷಯವನ್ನು ಎತ್ತಬೇಕು ಒಂದು ನಿಮಿಷ ಸಮಯದೊಳಗೆ ಅದನ್ನು ಮಾತಾಡಬೇಕು ಒಂದು ನಿಮಿಷ ಸಮಯ ನಾವು ಅದನ್ನು ತಯಾರಿ ಮಾಡ್ಕೊಬೇಕು ತಯಾರಿ ಮಾಡ್ಕೊಂಡು ಮಾತಾಡಬೇಕು ಅಂತ ಇತ್ತು ಆ ಟೈಮ್ನಾಗ ನನಗೇನು ಆಯ್ತು ಅಂತಂದ್ರೆ ಒಂದು ಮೊಲ ಮತ್ತು ಆಮೆ ಕಥೆ ಹೇಳೋದು ಬಂದಿತ್ತು ಮೊಲ ಮತ್ತು ಆಮೆ ಅಂತ ಅಷ್ಟೊಂದು ಕೊಟ್ರು ನನಗೆ ಗೊತ್ತಿರೋದು ಒಂದೇ ಒಂದು ಕಥೆ ಅದು ನಿಮಗೂ ಎಲ್ಲರ್ಗೂ ಗೊತ್ತಿರ್ತದೆ ಆ ಕಥೆನ ನಾ ಭಾಳ ಚಂದಾಗಿ ಹೇಳಿದೆ ಆ್ಯಕ್ಟ್ ಮಾಡ್ಕೋತ ಹೇಳಿದೆ ಅವಾಗ ನನಗೆ ಗೊತ್ತಾಗ್ಲಿಕತ್ತು ಇಲ್ಲ ನನ್ನೊಳಗೆ ಏನೋ ಒಂದು ಶಕ್ತಿ ಅದ ನಾ ಹಂಗಾರೆ ಕಥಿಗಳನ್ನು ಹೇಳಿದ್ರೆ ನಾಲ್ಕು ಮಂದಿಗೆ ಅದು ಇಷ್ಟ ಆಗ್ತದೆ ಏಕಂದ್ರೆ ಕಥೆ ಹೇಳೋದೂ ಒಂದು ಒಳ್ಳೆಯ ಭಾವನೆಗಳ ಮೂಲಕ ಹೇಳೋದು ಕಥೆ ಬೇರೆ ಆಗ್ತದೆ ಒಂದು ಕಥೆ ಓದೋದು ಬೇರೆ ಆಗ್ತದೆ ಆಮೇಲೆ ನಮ್ಮ ತಲೆಯೊಳಗಿರೋ ಒಂದು ಕಥೆಯನ್ನು ಕವಿತೆಯನ್ನು ಬರೆದು ಅದನ್ನು ಮತ್ತೊಬ್ಬರು ಅದೇ ರೀತಿ ಓದಬೇಕು ಅಥವಾ ತಿಳ್ಕೊಬೇಕು ಅನ್ನೋದೇನದ ಅದು ಭಾಳ ಕಷ್ಟದ ಕೆಲಸ ನಾವು ಹೆಂಗೆ ಅನಸ್ತದೆ ನಾವು ಹೇಳಿಬಿಟ್ಟಿರ್ತೀವಿ ಅಥವಾ ನಮ್ಗೆ ಹೆಂಗೆ ಓದ್ಲಿಕ್ಕೆ ಬರ್ತದೆ ಹಂಗೆ ಓದಿಬಿಟ್ಟಿರ್ತೀವಿ ಬರೆದ್ಬಿಟ್ಟಿರ್ತೀವಿ ಆದ್ರೆ ಓದೋವ್ರು ಕೂಡ ಹಂಗೆ ಓದ್ತಾರೆ ಅಥವಾ ಅದನ್ನು ತಿಳ್ಕೋತಾರೆ ಅನ್ನೋದು ಖಾತ್ರಿಯಾಗಿ ಯಾರಿಗೂ ಗೊತ್ತಿರಂಗಿಲ್ಲ ಆದ್ರೆ ಅದನ್ನು ಹಂಗೆ ತಿಳ್ಕೊಂಡಾಗ ನಮಗೊಂದು ಖುಷಿ ಆಗ್ತದೆ ಹಾಂ ನಾ ಏನು ಹೇಳಿದೆ ಅದು ಅವ್ರಿಗೆ ಅರ್ಥ ಆಗ್ಯದ ಅದನ್ನವ್ರು ಇಷ್ಟಪಟ್ಟಾರ ಅವರಿಗೂ ಸೇರ್ತದೆ ಅನ್ನೋದು ಗೊತ್ತಾಗ್ತದೆ ಹಂಗೆ ನಾವು ಮುಂದೆ ದೊಡ್ಡವ್ರು ಆದಂಗೆ ಆದಂಗೆ ನಾನು ಒಂದು ನಾಟಕ ಇದಕ್ಕೆ ಹೋಗಿದ್ದೆ ಶಾಲೆಗೆ ಹೋಗಿದ್ದೆ ರಂಗ ಶಾಲೆಗೆ ಹೋಗಿದ್ದೆ ಆ ರಂಗ ಶಾಲೆಗೆ ಹೋದಾಗ ಭಾಳಷ್ಟು ಜನ ಕವಿಗಾರರು ಕವಿಗಳನ್ನು ಹಾಗೂ ಕವಿತೆಗಳನ್ನು ಓದಿದೆ ಆಮೇಲೆ ಕಾದಂಬರಿಗಳನ್ನು ಓದಿದೆ ಅವಾಗ ಅನಿಸ್ತು ನನ್ನ ತಲೆವೊಳಗೂ ಸಾಕಷ್ಟು ವಿಷಯಗಳವ ಅದ್ರ ಬಗ್ಗೆ ಬರೀಬಹುದಲ್ಲ ಏಕಂದರೆ ಇಪ್ಪತ್ತು ವರ್ಷ ನಾವು ಬಾ ಬೇರೆ ಬೇರೆಯವ್ರದ್ದೇ ಬರೆದು ಓದು ಓದಿ ಮಾಡೇ ಬಿಟ್ಟಿರ್ತೀವಿ ಆದ್ರೆ ನಾವು ಒಂದು ವಿಷಯವನ್ನು ತಲೆ ಒಳಗೆ ಇಟ್ಟುಕೊಂಡಾಗ ಅದನ್ನು ಹೊರಗೆ ಬರಿಬಹುದು ಹೊರಗೆ ಹಾಕಿದಾಗ ಅದು ಎದುರಿನವ್ರಿಗೆ ಹೆಂಗೆ ಅನ್ನಸ್ತದೆ ಹೆಂಗೆ ತಿ ಹೆಂಗೆ ತಿಳ್ಕೊತಾರ ಅದನ್ನು ತಮ್ಮ ಭಾಷೆಯೊಳಗೆ ಅವ್ರು ಹೆಂಗೆ ಅದನ್ನು ತೋರುಸ್ತಾರೆ ಅನ್ನೋ ಒಂದು ಕುತೂಹಲ ಇದ್ದದ್ದಕ್ಕೆ ನಾನೂ ಒಂದು ಕಥೆನ ಆ ಕಥೆ ಹೇಗಿತ್ತು ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಅನಿಸ್ತು ಆಮೇಲೆ ನಾನೂ ಏನಾರೂ ಬರೆದದ್ದು ಅದೊಂದು ರೀತಿ ನೀತಿ ಅದ ಅದಕ್ಕೆ ಆಮೇಲೆ ಒಂದು ಶ್ಟಾಟಿಂಗ್ ಪಾಯಿಂಟ್ ಅಂತ ಇರ್ತದೆ ಅದಕ್ಕೊಂದು ಮುಕ್ತಾಯ ಪ್ರಾರಂಭ ಮುಕ್ತಾಯ ಕರೆಕ್ಟಾಗಿ ಅದನೋ ಇಲ್ವೋ ತಿಳ್ಕೊಳ್ಲಿಕ್ಕೆ ಅಂತ್ಹೇಳಿ ಒಂದು ಇಬ್ರ ಕಡೆಯಿಂದ ಓದ್ಸಿದ್ರೆ ನಾನು ಏನು ಅಂದ್ಕೊಂಡಿದ್ದೆ ಅದು ಅವ್ರಿಗೆ ಓದ್ಲಿಕ್ಕೆ ಬರುತ್ತೋ ಇಲ್ವೋ ಅನ್ನೋ ಒಂದು ಆಸೆಯಿಂದ ನಾ ಒಂದು ಕಥೆ ಬರೆದೆ ಆಮೇಲೆ ಅದನ್ನು ನಾಟಕದ ರೂಪದಾಗೂ ಬರೆದೆ ಆ ನಾಟ್ಕದ ರೂಪ್ದಾಗ ಬರೆದಾಗ ನನಗೇನೋ ಖುಷಿ ಆಯ್ತು ಫಶ್ಟಿಗೆ ನಾ ಬರಿಯಬೇಕಾರ ಅದನ್ನೊಂದು ಕಂಟಿನ್ಯುಯಿಟಿ ಇಟ್ಕೊಂಡು ಬರೆದುಬಿಟ್ಟೆ ಆಮೇಲೆ ಅದನ್ನು ಓದಿದೆ ಸಲ್ಪ ದಿನ ಬಿಟ್ಟು ಯಾಕಂದ್ರೆ ಬರ್ದ ತಕ್ಷ್ಣನೇ ಓದಲಿಕ್ಕೆ ಇಷ್ಟ ಆಗಂಗಿಲ್ಲ ಏಕಂದರೆ ನಾವು ಅದನ್ನು ಈಗ ಒಂದು ಹದಿನೈದು ಇಪ್ಪತ್ತು ದಿನದಿಂದ ತಲಿಯೊಳಗೆ ಓಡಿಸಿರ್ತೀವಿ ವಿಚಾರಗಳನ್ನು ಓಡಿಸಿರ್ತೀವಿ ಅದೇ ವಿಚಾರನ ಬರಿಬೇಕು ಆ ವಿಚಾರ ಹೆಂಗೆ ಬಂದದ ಅಂತ ಮತ್ತು ಅದನ್ನು ಓದೋದನ್ನು ನನ್ಗೆ ಅಷ್ಟು ಇಷ್ಟ ಆಗಲಿಲ್ಲ ನನ್ನಲ್ಲಿ ಮಕ್ಳಿರ್ತಾರೆ ನನ್ನ ಮಕ್ಕಳ ಕಡೆಯಿಂದ ಓದಿಸಿದೆ ಆವಾಗ ಅವ್ರಿಗೆ ಅದು ಭಾಳ ಇಷ್ಟ ಆಯ್ತು ಅವಾಗ ಅನ್ನಿಸ್ತು ಓ ಓಕೆ ನಾನು ಹಂಗಾರೆ ಚೆನ್ನಾಗಿ ಬರೀತೀನಿ ಚಲೊತ್ನಂಗೆ ಬರೀತೇನೆ ನಾನು ಅಟ್ ಲೀಸ್ಟ್ ನಾ ಏನು ಅಂದ್ಕೊಂಡಿದ್ದೆ ಅದು ಬರಿಲಿಕ್ಕೆ ಆಗ್ಯದ ಆಮೇಲೆ ಬರ್ದದ್ದನ್ನು ಮಕ್ಕಳು ಓದ್ಯಾರ ಅದರರ್ಥ ಮಕ್ಕಳೇ ಓದ್ಯಾರ ಅಂತಂದಮೇಲೆ ದೊಡ್ಡವರು ಓದಿದರೆ ಅವ್ರಿಗೆ ಇನ್ನೂ ಸರಿತ್ನಂಗೆ ಅರ್ಥ ಆಗ್ಬೋದು ಆಮೇಲೆ ಅವರು ಕೂಡ ಏನಾರ ಒಂದು ವಿಚಾರಗಳನ್ನು ಹೇಳಬಹುದು ತಮ್ಮ ತಲೆಯೊಳ್ಗೂ ಬಂದೇ ಬರ್ತದೆ ಯಾಕಂದರೆ ಅವರಿಗೆ ವಯಸ್ಸು ಆಮೇಲೆ ಅವ್ರದ್ದು ಪ್ರತಿಭೆ ಏನಿರ್ತದೆ ಅವ್ರು ಹೊರಗೆ ಹಾಕೇ ಹಾಕ್ತಾರೆ ನಾನು ಬರೆದಿರೋ ಕವಿತೆ ಕವನಕ್ಕೆ ಏನಾದರೂ ಒಂದು ಜೋಡಣೆಗಳನ್ನು ಮಾಡ್ತಾರೆ ಅದರಿಂದ ನನ್ನ ಕತೆ ಇನ್ನೂ ಸುಂದರವಾಗಿ ಕಾಣ್ಬೌದು ಇನ್ನೂ ಛಲೋ ಕಾಣ್ಬೌದು ಆಮೇಲೆ ಅದಕ್ಕೊಂದು ಅರ್ಥ ಕೊಡ್ಬೋದು ಅಂತ ಅಂದ್ಕೊಂಡು ಆ ಒಂದು ಕಥೆನ ಬರ್ದದ್ದನ್ನು ನಾಟ್ಕದ ರೂಪ್ದಾಗ ಬರೆದು ಆ ನಾಟಕನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಆ ನಾಟಕ ಬಹಳ ಚೆನ್ನಾಗಿ ಬಂತು ಅವಾಗನ್ನಿಸ್ತು ಓ ಹಂಗಾರೆ ನಾನು ಕಥೆಗಳನ್ನು ಚೆನ್ನಾಗಿ ಬರೀತೀನಿ ಆಮೇಲೆ ಅನ್ನಿಸ್ತು ಇಂಥ ಕತೆಗಳನ್ನು ನಾ ಬರೀಬೇಕು ಅದನ್ನು ಒಂದು ಉಡುಗೊರೆಯಾಗಿ ಕೊಟ್ಟಾಗ ಉಡುಗೊರೆಯಾಗಿ ಕೊಡೋದಕ್ಕಿಂತ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಕೊಟ್ಟಾಗ ಎದಿರಿನ ಮನುಷ್ಯ ಓದಿ ಖುಷಿಪಡ್ತಾನೆ ಅದರಿಂದೇನೋ ಕಲಿತಾನೆ ಕಲ್ತು ಅದನ್ನು ತನ್ನ ಈ ಜೀವನದೊಳ್ಗೆ ಏನರ ಅಳ್ವಡ್ಶ್ಕೋತಾನೆ ಏಕಂದ್ರೆ ಈ ಸಮಾಜದೊಳಗೆ ಕಥೆಗಳಿಂದ ಕವನಗಳಿಂದ ತಿಳ್ಕೊಳೋರು ಬಹಳ ಕಡಿಮೆ ಇದ್ದಾರೆ ಇನ್ನು ಫಿಲ್ಮ್ನಿಂದ ಹಾಡಿನಿಂದ ಆಮೇಲೆ ಈ ನ್ಯೂಸ್ ಚಾನೆಲ್ಗಳಿಂದ ವಾರ್ತೆಗಳಿಂದ ತಿಳ್ಕೊಳೋರು ಬಹಳಷ್ಟು ಜನ ಇದ್ದೇ ಇದ್ದಾರೆ ಆಮೇಲೆ ಈ ಕಥೆ ಓದಿಯೂ ತಮ್ಮ ಜೀವನದಲ್ಲಿ ಏನಾದ್ರು ಪರಿವರ್ತನೆ ಮಾಡ್ಕೋಬೌದು ಆ ಪರಿವರ್ತನೆಯಿಂದ ಅವರಿಗೊಂದು ಉಪಯೋಗ ಆಗಿದ ಆ ಉಪಯೋಗದಿಂದ ನಾಲ್ಕು ಮಂದಿಗೆ ಅದನ್ನು ಹೇಳ್ಯಾರ ಇಂಥವೆಲ್ಲ ನಮ್ಗೆ ನಂಬಿಕೆ ಫಸ್ಟಿಗಿರಲಿಲ್ಲ ನಾವು ನಮ್ಮ ಖುಷಿಗಾಗಿ ಬ ಓದ್ತಿದ್ವಿ ಬರಿತಿದ್ವಿ ಆಮೇಲೆ ನನ್ನ ವಿಷಯಗಳನ್ನು ಓದಿದಾಗ ಬರೆದಾಗ ನಾಲ್ಕು ಮಂದಿ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನನಗೇನೋ ಹೇಳಲಿಕತ್ರು ನಾ ಅವ್ರ ವಿಷಯಗಳನ್ನು ಹೇಳಿದಾಗ ಅದಕ್ಕೂ ಒಂದು ಅರ್ಥ ಅದ ಅಂತ ಗೊತ್ತಾದ ಮೇಲೆ ನನಗೂ ಕವಿತೆ ಕವನ ಅದು ಬೇರೆ ಒಂದು ಆಯಾಮ ಕೊಡ್ತದಂತ ಅನ್ನಿಸ್ಲಿಕಾತು ಬಹಳಷ್ಟು ವಿಷಯಗಳನ್ನು ನಾವು ಬರಿಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ಅಂದ್ಕೊಂಡಿರ್ತೀವಿ ಅದನ್ನು ಶಬ್ದದ ಮೂ ಮಾ ಶಬ್ದದ ಮೂಲಕ ಹೆಂಗೆ ಹೊರಗೆ ಹಾಕ್ಬೆಕು ಅನ್ನೋದು ಗೊತ್ತಾಗಂಗಿಲ್ಲ ಶಬ್ದದ ರೀತಿಯೊಳಮು ಹೊರಗೆ ಹೆಂಗೆ ಹಾಕುದು ಗೊತ್ತಾಗಲ್ಲ ಅಂತಂದಾಗ ಕಥೆ ಕವನ ಏನು ಬರಿಲಿಕ್ಕೆ ಆಗೊದೇ ಇಲ್ಲ ಸೊ ನಿಧಾನಕ್ಕೆ ನಾ ಯಾವಾಗ ಒಂದೆರಡು ಕಥೆಗಳನ್ನು ಬರೆದೆ ಅವಾಗ ನನ್ಗೊಂದು ಸಲ್ಪ ಕಾನ್ಫಿಡೆನ್ಸ್ ಬಂತು ಇಲ್ಲ ನಾನು ಬರಿಬೌದು ಆ್ಯಂಡ್ ಬೇರೆ ಬೇರೆ ವಿಷಯಗಳ ಬಗ್ಗೆ ಹೇಳಿದಾಗ ಅದರ ಜೊತಿಗೆ ನಾನು ಕಲಿಸ್ತಿನಿ ನಾನು ಒಬ್ಬ ಟೀಚರಾಗಿರೋದರಿಂದ ನಾ ಕಲ್ಸಬೇಕಾರ ಮಕ್ಳನ್ನು ನಾನು ಕಲಿಸ್ತಿರ್ಬೇಕಾರೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ನಾನು ಕೇಳಿದ ಪ್ರಶ್ನೆ ಹೆಂಗೆ ಉತ್ತರ ಕೊಡ್ತಾರೆ ಅದನ್ನು ನೋಡ್ಕೊತ ನೋಡ್ಕೊತ ನನಗೆ ಗೊತ್ತಾಗಲಿಕತ್ತು ಇಲ್ಲ ನಾ ಹಂಗಾರೆ ಚಂದ ಕಲಿಸ್ತೀನಿ ನಾ ಕಲಿಸಿದ್ದಕ್ಕೆ ಅವ್ರು ಆನ್ಸರ್ ಕೊಡ್ತಾರೆ ನಾ ಕೇಳಿದ್ದಕ್ಕೆ ಅವ್ರು ಆನ್ಸರ್ ಕೊಡ್ತಾರೆ ಅದರರ್ಥ ನಾನು ಅವರಿಗೆ ಹೇಳಿಕೊಟ್ಟದ್ದು ತಿಳಿಲಿಕತ್ತದ ಅವಾಗ ನನಗೆ ಗೊತ್ತಾತು ನಾನು ಚೆನ್ನಾಗಿ ಬರೀತೀನಿ ನಾನು ಚೆನ್ನಾಗಿ ಹೇಳಬಹುದು ಅದರಿಂದ ಈ ಟೀಚರ್ ಪ್ರೊಫೆಶನಿಗೆ ಬಂದಾದ ಮೇಲೆ ಸಾಕಷ್ಟು ಕಥೆಗಳನ್ನು ಬರೆದೇವೆ ಸಾಕಷ್ಟು ಕತೆಗಳನ್ನು ಓದೇವೆ ನಮ್ಮ ಜೀವನದೊಳಗಾಗಿರುವಂಥ ಅನುಭವಗಳನ್ನು ತಗೊಂಡು ಸಾಕಷ್ಟು ಕಥೆಗಳನ್ನು ಅವ್ರಿಗೆ ಹೇಳೇವೆ ಅದರಿಂದ ಅವರು ತಾವು ಏನೋ ಕಲ್ತಾರೆ ಮುಂದೆ ಬರೋ ಅವರು ಸಣ್ಣ ತಮ್ಮಂದಿರಿಗೆ ತಂಗ್ಯಂದಿರಿಗೆ ತ ಆ ವಿಷಯಗಳನ್ನು ಹೇಳಿದಾಗ ನಮ್ಮ ಬಗ್ಗೆ ಈಗೊಂದು ನಾಲ್ಕೈದು ಮಂದಿ ಗೊತ್ತಿರ್ತದೆ ಆಮೇಲೆ ಒಂದು ಹತ್ತು ಹದಿನೈದು ಮಂದಿಗೆ ಗೊತ್ತಾಗ್ತದೆ ಅದರಿಂದ ಮುಂದೆ ಬರೋ ಮಕ್ಕಳಿಗೆ ಕಥೆ ನಿಜವಾಗ್ಯೂ ಈಗ ಎಷ್ಟೋ ಜನಕ್ಕೆ ಹೇಳಲಿಕ್ಕೆ ಓದ್ಲಿಕ್ಕೇ ಬರಂಗಿಲ್ಲ ಅಂಥ ಟೈಮ್ನೊಳಗೆ ನಾವು ನಮ್ಮ ತಲೆ ಒಳಗೆ ಅನ್ಕೊಂಡಿದ್ದನ್ನು ಬರೆದಾಗ ಅದನ್ನು ಅದೇ ರೀತಿಯಿಂದ ಓದಿದಾಗ ನಾಲ್ಕು ಮಂದಿ ನಮ್ಮ ಬಗ್ಗೆ ಆ ಕಥೆ ಮೂಲಕ ಅರ್ಥ ಮಾಡ್ಕೊತಾರೆ ಅಂತ ಅಂದಾಗ ಅದರಷ್ಟು ದೊಡ್ಡ ಉಡುಗೊರೆ ಯಾವ್ದೂ ಆಗಂಗಿಲ್ಲ ಅಂತ ನಾ ಅಂದ್ಕೋತೀನಿ ಆಮೇಲೆ ಕವಿತೆ ಅನ್ನೊದಾದ ಸಡನ್ನಾಗಿ ತಲೆ ಒಳಗೆ ಹುಟ್ತದೆ ಕವಿತೆ ನಾ ಹೆಚ್ಚಾಗಿ ಬರೆದಿಲ್ಲ ಆದರೆ ಕಥೆಗಳನ್ನು ಸಾಕಷ್ಟು ಬರ್ದೇನೆ ಕವಿತೆ ಹುಟ್ಟಲಿಕ್ಕೆ ಒಂದು ಆ ಪರಿಸ್ಥಿತಿ ಬರಬೇಕು ಅಥವಾ ಆ ವಿಷಯದ ಬಗ್ಗೆ ನಮಗೆ ಏನಾದರೂ ಅರ್ತುಕೊಂಡಿರ್ಬೇಕು ಆಮೇಲೆ ಅಷ್ಟು ಶಬ್ದಕೋಶ ನಮ್ಮಲ್ಲಿತ್ತು ಅಂತಂದ್ರೆ ನಾವು ಕವಿತೆ ಬರಿಲಿಕ್ಕೆ ಆಗ್ತದೆ ಕಥೆ ಬರಿಲಿಕ್ಕೆ ಏನದ ನಮ್ಮ ಆಡುಭಾಷೆ ಒಳಗೆ ಬರ್ದ್ಬಿಡ್ತೇವೆ ಆದ್ರೆ ಎಷ್ಟೋ ಜನಕ್ಕೆ ನಮ್ಮ ಆಡುಭಾಷೆ ಬರ್ತಿರಬೇಕಲ್ಲ ಅದನ್ನು ನೋಡಿದಾಗ ಕವಿತೆ ಬರಿಯೋದು ಸ್ವಲ್ಪ ಕಠಿಣ ಆಗ್ತದೆ ಬಟ್ ಕಥೆಗಳನ್ನು ಸಾಕಷ್ಟು ಬರ್ದೆವೆ ಸಾಕಷ್ಟು ಓದೇವೆ ಆಮೇಲೆ ನಮ್ಮ ಅನುಭವದ ಪ್ರಕ್ಕಂಗ ತಕ್ಕಂಗೆ ಏನೇನು ಕಥೆಗಳನ್ನು ನಾವು ಬರ್ದೇವೆ ಅದನ್ನು ಅದೇ ರೀತಿಯಿಂದ ನಾಲ್ಕು ಮಂದಿ ಓದಿದಾಗ ಖುಷಿ ಆಗ್ತದೆ